ಹದಿನೈದು ಅಕ್ಟೋಬರ್ ಸಾವಿರದ ತೊಂಬತ್ತ ಎಂಟು ಹದಿನೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿನೆಂಟು ಜನವರಿ ಸಾವಿರದ ಎಂಟು ನೂರ ಎಂಬತ್ತ ಏಳು ಹದಿನಾರು ಜನವರಿ ಸಾವಿರದ ಏಳು ನೂರ ಎಪ್ಪತ್ಮೂರು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಮೂರು